ನಮಗೆ ವಿದ್ಯುತ್ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಲಭ್ಯವಿದೆ ಆದರೆ ವಿದ್ಯುತ್ ಕಡಿತದಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಕಾಣುತ್ತೇವೆ ಅನೇಕ ರೀತಿಯ ಸಮಸ್ಯೆಗಳಿಂದಾಗಿ ಎಷ್ಟೋ ಜನರಿಗೆ ತೊಂದರೆ ಉಂಟಾಗಿದೆ ವಿದ್ಯುತ್ ಕಡಿತದಿಂದ ಎಷ್ಟು ಸಮಸ್ಯೆಗಳಾಗುತ್ತವೆ ಎಂದರೆ ಹೇಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಂದಕ್ಕೂ ಮುಖ್ಯವಾಗಿ ವಿದ್ಯುತ್ ಬೇಕೇ ಬೇಕು ವಿದ್ಯುತ್ ಇಲ್ಲದಿದ್ದರೆ ಕೆಲವು ವ್ಯಕ್ತಿಗಳಿಗೆ ಕೆಲವು ದೇಶಗಳಿಗೆ ಕೆಲವು ವ್ಯವಹಾರಿಕವಾದಂತ ಸಂಸ್ಥೆಗಳಿಗೆ ಕಂಪನಿಗಳಿಗೆ ಯಾವುದಕ್ಕೂ ವಿದ್ಯುತ್ ಇಲ್ಲದಿದ್ದರೆ ಯಾವುದೇ ರೀತಿಯ ಉಪಯೋಗವಾಗುವುದಿಲ್ಲ ವಿದ್ಯುತ್ ಎಲ್ಲರಿಗೂ ಬೇಕಾಗೇ ಬೇಕಾಗುತ್ತದೆ ವಿದ್ಯುತ್ ಇದ್ದರೆ ಎಷ್ಟೋ ಒಳ್ಳೆಯದಾಗುತ್ತದೆ ವಿದ್ಯುತ್ ಪ್ರಮುಖವಾಗಿ ಎಲ್ಲರಿಗೂ ಬೇಕಾದಂತದ್ದು ವಿದ್ಯುತ್ ಇಲ್ಲದಿದ್ದರೆ ಮನುಷ್ಯನಿಗೆ ತುಂಬ ತೊಂದರೆ ಉಂಟಾಗುತ್ತದೆ ವಿದ್ಯುತ್ತಿಂದ ಅನೇಕ ಸಮಸ್ಯೆಗಳನ್ನು ನಾವು ಕಾಣುತ್ತೇವೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಮೂರೂ ಕಾಲಗಳಲ್ಲಿ ವಿದ್ಯುತ್ ಪ್ರಮುಖವಾಗಿ ಬೇಕಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಮ ತೊಂದರೆ ತುಂಬ ಆಗುತ್ತದೆ ಎಂದು ಹೇಳಬಹುದು ಒಂದು ಮಳೆಗಾಲ ಮಳೆಗಾಲದಲ್ಲಿ ವಿದ್ಯುತ್ ಇಲ್ಲದಿದ್ದರೆ ಎಷ್ಟು ತೊಂದರೆಯಾಗುತ್ತದೆ ಎಂದರೆ ಅದು ಹೇಳಲು ಸಾಧ್ಯವಾಗುವುದಿಲ್ಲ ಮಳೆಗಾಲದಲ್ಲಿ ಕರೆಂಟನ್ನು ವಿದ್ಯುತ್ ಕಡಿತವಾದರೆ ಎಷ್ಟೋ ಜನರು ವಾಹನಗಳಲ್ಲಿ ಸಂಚರಿಸುವಾಗ ಅಪಘಾತಕ್ಕೀಡಾಗುತ್ತಾರೆ ವಿದ್ಯುತ್ ಒಂದು ವಿದ್ಯುತ್ ಇಲ್ಲದಿದ್ದರೆ ಕ ಕ ಕುರುಡರು ಅಸ್ವಸ್ಥರು ಕಣ್ಣು ಕಾಣದವರು ಮನೆಯಿಂದ ಹೊರಗಡೆ ಹೋಗಲು ಸಾಧ್ಯವಾಗುವುದಿಲ್ಲ ವಿದ್ಯುತ್ ಇಲ್ಲದಿದ್ದರೆ ಮನೆಯಲ್ಲಿ ಯಾವ ಕೆಲಸಗಳು ಸಾಧ್ಯವಾಗುವುದಿಲ್ಲ ವಿದ್ಯುತ್ ಇಲ್ಲದಿದ್ದರೆ ಎಂತಹ ಸಮಸ್ಯೆಗಳು ಆಗುತ್ತವೆ ಎಂದು ಹೇಳಲು ಸಾಧ್ಯವೇ ಆಗುವುದಿಲ್ಲ ಇನ್ನು ಬೇಸಿಗೆಗಾಲ ಬೇಸಿಗೆಗಾಲ ಬಂದರಂತೂ ವಿದ್ಯುತ್ ಸಮಸ್ಯೆ ತುಂಬ ಆಗಿರುತ್ತದೆ ಬೇಸಿಗೆಗಾಲದಲ್ಲಿ ಮನುಷ್ಯನು ಮನೆಯಲ್ಲಿ ವಾಸಿಸಲು ತುಂಬ ತೊಂದರೆಯಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಮನುಷ್ಯನಿಗೆ ಎಷ್ಟು ತೊಂದರೆಯಾಗುತ್ತದೆ ಬೇಸಿಗೆಗಾಲದಲ್ಲಿ ರೆಫ್ರಿಜರೇಟರ್ಗಳು ರೆಫ್ರಿಜರೇಟರ್ಗಳು ಕೂಲ್ ಆಗಿರೋದು ತಣ್ಣನೆಯ ತಂಪನೆಯ ಗಾಳಿಯನ್ನು ಸವಿಯಬೇಕಾಗುತ್ತದೆ ಇಲ್ಲದಿದ್ದರೆ ವಿದ್ಯುತ್ ಇಲ್ಲದಿದ್ದರೆ ತುಂಬ ತೊಂದರೆಯಾಗುತ್ತದೆ ವಿದ್ಯುತ್ ಎಲ್ಲರಿಗೂ ಬೇಕಾಗೇ ಬೇಕಾಗುತ್ತದೆ ಇನ್ನು ಚಳಿಗಾಲ ಚಳಿಗಾಲದಲ್ಲಿ ತುಂಬವೇ ಪ್ರಮುಖವಾಗಿ ವಿದ್ಯುತ್ ಬೇಕಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಎಷ್ಟೋ ಜನರಿಗೆ ತೊಂದರೆಯಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಎಷ್ಟು ತೊಂದರೆಯಾಗುತ್ತದೆ ಎಂದು ಹೇಳಲು ಸಾಧ್ಯವೇ ಆಗುವುದಿಲ್ಲ ವಿದ್ಯುತ್ ಎಷ್ಟು ಮುಖ್ಯವೆಂದರೆ ನಮಗೆ ಎಲ್ಲ ಕಾಲಕ್ಕೂ ಎಲ್ಲ ಋತುಗಳಲ್ಲೂ ವಿದ್ಯುತ್ ಪ್ರಮುಖವಾಗಿ ಬೇಕಾಗುತ್ತದೆ ವಿದ್ಯುತ್ ಎಷ್ಟು ಮುಖ್ಯವೆಂದರೆ ಮನುಷ್ಯನಿಗೆ ಒಂದು ಅಡುಗೆ ಮಾಡುವುದಕ್ಕೆ ವಿದ್ಯುತ್ ಬೇಕಾಗೇ ಬೇಕಾಗುತ್ತದೆ ಖಾರ ರುಬ್ಬುವುದಕ್ಕೆ ವಿದ್ಯುತ್ ಬೇಕು ಅಡುಗೆ ಮಾಡುವುದಕ್ಕೆ ಬೇಕು ಕತ್ತಲಲ್ಲಿ ಸಂಚ ಕತ್ತಲಲ್ಲಿ ಯಾವ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಬೆಳಕಿನಲ್ಲೇ ವಿದ್ಯುತ್ ಬೇಕು ಬೆಳಕಿಲ್ಲದಿದ್ದರೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ವಿದ್ಯುತ್ ಪ್ರಮುಖವಾಗಿ ಬೇಕಾಗುತ್ತದೆ ಕಾರ್ಖಾನೆಗಳಲ್ಲಿ ವಿದ್ಯುತ್ ಇಲ್ಲದಿದ್ದರೆ ಎಷ್ಟು ತೊಂದರೆಯಾಗುತ್ತದೆ ಎಂದರೆ ಯಾವುದೇ ವಸ್ತುಗಳನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ರಾತ್ರಿಯ ನಂತ ರಾತ್ರಿಯ ವೇಳೆಯಲ್ಲಿ ವಿದ್ಯುತ್ ಬೇಕೇ ಆಗುತ್ತದೆ ರಾತ್ರಿಯ ವೇಳೆಯಲ್ಲಿ ಕೆಲಸಗಳು ಮಾಡಲು ತುಂಬ ಕಷ್ಟಕರವಾಗುತ್ತದೆ ವಿದ್ಯುತ್ ಇದ್ದರೆ ಎಷ್ಟು ಪ್ರಮುಖವಾಗುತ್ತದೆ ಎಂದರೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಲ್ಲಿ ವಿದ್ಯುತ್ ಪ್ರಮುಖವಾಗಿ ಬೇಕಾಗುತ್ತದೆ ವಿದ್ಯುತ್ ಇರದಿದ್ದರೆ ಎಷ್ಟು ಕಷ್ಟವಾಗುತ್ತದೆ ಎಂದರೆ ನಮಗೆ ಹೇಳಲು ಊಹೆಯೂ ಮಾಡುವುದಕ್ಕಾಗುವುದಿಲ್ಲ ವಿದ್ಯುತ್ ಇಲ್ಲದಿದ್ದರೆ ಎಷ್ಟೋ ಜನರಿಗೆ ನಿರುದ್ಯೋಗ ಸಮಸ್ಯೆಯೂ ಕಾಡಬಹುದು ವಿದ್ಯುತ್ ಎಷ್ಟು ಮುಖ್ಯವಾಗುತ್ತದೆ ಎಂದರೆ ನಾವು ಹೇಳಲು ಸಾಧ್ಯವೇ ಆಗುವುದಿಲ್ಲ ವಿದ್ಯುತ್ ಪ್ರಮುಖವಾಗಿ ಎಲ್ಲರಿಗೂ ಬೇಕಾಗುತ್ತದೆ ವಿದ್ಯುತ್ ಇಲ್ಲ ಇದ್ದರೆ ಮಾತ್ರ ಮನುಷ್ಯನಿಗೆ ಒಂದು ರೀತಿಯ ಅರ್ಥ ವಿದ್ಯುತ್ ಎಲ್ಲ ಸಮಯಕ್ಕೂ ಎಲ್ಲ ಹತ್ರದಲ್ಲೂ ಬೇಕು ವಿದ್ಯುತ್ ಇದ್ದರೆ ಕೃಷಿಗೆ ಎಷ್ಟು ಉಪಯುಕ್ತವಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಕೃಷಿಗೆ ಉಪಯೋಗವಾಗುವುದಿಲ್ಲ ಮಳೆಗಾಲದಲ್ಲಿ ವಿದ್ಯುತ್ ಇಲ್ಲದಿದ್ದರೆ ಆತನು ಈಗ ಆತನು ಬೆಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ವಿದ್ಯುತ್ ಎಷ್ಟು ಮುಖ್ಯವೆಂದು ಹೇಳಬಹುದು ವಿದ್ಯುತ್ ಎಲ್ಲರಿಗೂ ಬೇಕಾಗುತ್ತದೆ ವಿದ್ಯುತ್ ಒಂದು ಪ್ರಮುಖವಾದದ್ದೆಂದೇ ಹೇಳಬಹುದು ರೈತರಿಗೆ ಕ ರೈತರಿಗೆ ಬೆಳೆಯಲು ನೀರು ಬೇಕಾಗುತ್ತದೆ ವಿದ್ಯುತ್ ಇಲ್ಲದಿದ್ದರೆ ಎಷ್ಟು ಕಷ್ಟವಾಗುತ್ತದೆ ಮೂರು ಋತುಗಳಲ್ಲಿ ವಿದ್ಯುತ್ ಪ್ರಮುಖವಾಗಿ ಬೇಕಾಗುತ್ತೆ